ಹಾಂ ನನಗೆ ಸ್ವಲ್ಪ ಸಕ್ಕರೆ ಗೋಧಿ ಬೇಕಾಗಿತ್ತು ಅದಕ್ಕೆ ನಿಮ್ಮ ಅಂಗಡಿಯಲ್ಲಿ ಸಿಗುತ್ತಾ ಸಕ್ಕರೆ ಅರ್ಧ ಕೆಜಿ ಬೇಕು ಗೋಧಿ ಒಂದು ಮುಕ್ಕಾಲು ಕೆಜಿ ಬೇಕು ಅದು ಎಷ್ಟಾಗುತ್ತೆ

ಮತ್ತೆ ಜೀರಿಗೆ ಎಲ್ಲ ಸಿಗುತ್ತಾ ಹಾಂ ಮತ್ತೆ ಅದನ್ನು ಸ್ವಲ್ಪ ಬಾದಾಮಿ ಕೊಡಿರಿ ಹಾಂ ಅದು ಒಂದು ಹತ್ತು ಗ್ರಾಂ ಕೊಡಿರಿ ಸಾಕು

ಮತ್ತೆ ರವೆ ಹ್ಞೂ ಆಂ ಅದೊಂದು ಐವತ್ತು ಕೆಜಿ ಹೆಸರುಬೇಳೆ ಕಾಳು ಅವು ಮತ್ತೆ ಇನ್ನು

ಐವ ಐದು ಕೆಜಿ ಆಯಾ

ಹ್ಞೂ ಬೇಕಾಗಿತ್ತು ಸೋಪ್ ಬಟ್ಟೆ ಒಗೆಯೋದು

ರನ್ ಸೋಪ್ ಕೊಡಿರಿ ಹಾಂ ರಿನ್ ಹಾಂ ಒಂದೆರಡು ಕೊಡಿರಿ ಸಾಕು ಅಷ್ಟೇ ಅಷ್ಟೇ ಅಷ್ಟೇ ಅಷ್ಟೇ ಸಾಕ್ರಿ ಎಷ್ಟಾಯಿತು ಹ್ಞೂ ಎಷ್ಟಾಯಿತು ಟೋಟಲ್ ಎಲ್ಲ ಸೇರಿ ಹ್ಞೂ ಹೌದು ಮತ್ತೆ ಚಾಕ್ಲೇಟ್ ಅವೆಲ್ಲ ಒಂದು ಸ್ವಲ್ಪ ಹತ್ತು ಹತ್ತು ರೂಪಾಯಿಗೆ ಕೊಡಿರಿ ಮೆಲೋಡಿ ಚಾಕ್ಲೇಟೊ ಯಾವುದೊ ಒಂದು ಕೊಡಿರಿ ಹತ್ತು ರೂಪಾಯಿಗೆ ಕೊಡಿರಿ ಸಾಕು ಹ್ಞೂ ಅಷ್ಟೇ ಸಾಕು

ಹ್ಞೂ ಮತ್ತೆ ಅಕ್ಕಿ ಸ್ವಲ್ಪ ಕೊಡಿರಿ ಹಾಂ ಹಪ್ಪಳ ಒಂದು ಇನ್ ಅದೊಂದಾ ಅದೊಂದು ನೂರು ಗ್ರಾಂ ಕೊಡಿರಿ ಹ್ಞೂ ಕೊಡಿರಿ ಸಾಕು ಅಷ್ಟೇ ಎರಡು ಕೊಡಿರಿ